ಹಲೋ ನಮಸ್ಕಾರ ಸರ್ ಎಸ್ ಬಿ ಐ ಮ್ಯಾನೇಜರಾ ಮಾತಾಡ್ತಿರೋದು ಸರ್ ನಮಗೆ ಸ್ವಲ್ಪ ಬಂಗಾರವನ್ನು ಒತ್ತೆ ಇಡ್ತೀವಿ ನಮಗೆ ಅಮೌಂಟ್ ಬೇಕಾಗಿತ್ತು ನಮ್ಮ ಹತ್ತಿರ ಹತ್ತು ತೊಲ ಇದೆ ನಾವು ಅದು ಇಟ್ಟುಬಿಟ್ಟು ಒಂದು ತ್ರೀ ಇಯರ್ಸ್ವರೆಗೂ ಇಡ್ತೀವಿ ಮೂರು ವರ್ಷದವರೆಗೂ

ಓಕೆ ಸರ್ ಎಲ್ಲಿ ಬರುತ್ತೆ ಸರ್ ಬ್ರಾಂಚ್ ಆಫೀಸು

ನಾವು ಹನುಮನ್ ನಗರದಲ್ಲಿ ಇದ್ದೀವಿ ಸರ್ ಎಲ್ಲಿ ಹಾಂ ಸರಿ ಓಕೆ ಓಕೆ ಸರ್ ಅಲ್ಲಿ ಬಂದುಬಿಟ್ಟು ನಾನು ಕಾಲ್ ಮಾಡ್ತೀನಿ ಸರ್ ಅಡ್ರೆಸ್ ಹೇಳಿ ನನಗೆ ಹಾಂ

ಓಕೆ ಸರ್ ನಾನು ಮೂರು ವರ್ಷ ಆದಮೇಲೆ ನಿಮಗೆ ಆ ಅಮೌಂಟ್ ಅದು ಅಮೌಂಟ್ ಕೊಟ್ಟುಬಿಟ್ಟು ನಾನು ಬಂಗಾರ ತಗೊತೀನಿ ಓಕೆ

ನಾನು ಅಲ್ಲಿ ಬಂದುಬಿಟ್ಟು ಕಾಲ್ ಮಾಡ್ತೀನಿ ಸರ್ ಅದು ತಿಂಗಳು ತಿಂಗಳೇ ಕಟ್ಟೋದಿರತ್ತಾ ಸರ್ ಆ ಸಿಕ್ಸ್ ಆರು ಮಂತಿಗೆ ಆರು ತಿಂಗಳಿಗೊಂದ್ಸರ್ತಿ ಕಟ್ಬೋದ ಹೌದಾ ಓಕೆ